ಹಲೋ ಹಲೋ

ಹ್ಞೂ ಕೇಳಿಸ್ತಾ ಇದೆ ಎಂಬತ್ತು ರೂಪಾಯಿ ಕೆಜಿ ಮಾರ್ಕೇಟ್ ರೇಟೆ ಹಂಗೆ ಐತೆ ಅಮ್ಮಾ ನಾವು ಏನು ಮಾಡಣ್ ಕಣಮ್ಮ ಕೋಸು ಕೋಸು ಗಡ್ಡೆ ಬಿಟ್ರೇಟು ಆಮೇಲೆ ಕ್ಯಾರೆಟು ಆಮೇಲೆ ಸಬ್ಬಸಿಗೆ ಪಲ್ಲೆ ಆಮೇಲೆ ಬೀನ್ಸು ಎಲ್ಲ ತರಕಾರಿ ತಂದಿದ್ದೀವಮ್ಮ ಎಲ್ಲ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಇದಾವೆ ಅಮ್ಮ ಮಾರ್ಕೇಟ್ ರೇಟೆ ಹಂಗೆ ಐತಲಮ್ಮ ನಾವು ಏನು ಮಾಡೋಣ ಇಲ್ಲಿ ಮಳೆ ಎಲ್ಲ ತರಕಾರಿ ಎಲ್ಲ ಕಾಯಿ ಪಲ್ಯಾನೂ ರೇಟ್ ಮಾಡ್ಬಿಟ್ಟಿದ್ದಾರೆ ಮಳೆ ಇಲ್ದಿದ್ದ ಕಾರಣಕ್ಕಾಗಿ ಆಮೇಲೆ ಇನ್ನೊಂದು ಎಲ್ಲ ಈ ಎಲ್ಲ ತರಕಾರಿನು ರೇಟ್ ಮಾಡಿದಾರೆ ಮಾರ್ಕೇಟ್ನಲ್ಲಿ ಮಳೆ ಇಲ್ಲ ಕಣಮ್ಮ ಹೆಂಗೆ ಬೆಳಿಬೇಕು ಅವರು ಏನು ಮಾಡೊದಮ್ಮ ತಿನ್ನಲೇ ಬೇಕಲ್ಲಾ ತಿನ್ನಲೇ ಬೇಕಲ್ಲಮ್ಮಾ ತರಕಾರಿ ರೇಟ್ ಆಗ್ಯಾವೆ ಅಂದರೂ ಕೂಡ ತಿನ್ಬೇಕಲ್ಲ ಸರಿ ತಗೋಳಮ್ಮಾ ಐವತ್ತು ರೂಪಾಯಿ ಮಾಡಾಕ್ಯ ಎಲ್ಲ ಐವತ್ತು ರೂಪಾಯಿ ಹೆಂಗಮ್ಮ ಕೆಲವೊಂದು ಅರ್ವತ್ತು ಕೆಲವೊಂದು ಐವತ್ತು ಎಲ್ಲ ಚೆನ್ನಾಗಿದಾವೆ ನೋಡಮ್ಮ ಎಲ್ಲ ಫ್ರೆಶ್ ಅದಾವೆ ಎಲ್ಲ ಈಗ ತಾನೇ ಮಾರ್ಕೇಟಿಂದ ಇಳ್ಸಿರೋದು ಎಲ್ಲ ಸೊಪ್ಪು ಸೊಪ್ಪು ರಾಜಗಿರಿ ಸೊಪ್ಪು ಆಮೇಲೆ ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಅದೆಲ್ಲ ಚ ಎಲ್ಲ ಚೆನ್ನಾಗಿ ಅದಾವೆ ನೋಡಮ್ಮಾ ಟಮೇಟೆ ಹಣ್ಣ್ ಕೂಡ ಎಪ್ಪತ್ತು ರೂಪಾಯಿ ಅದಾವೆ ನೋಡಮ್ಮ ಆಯ್ತು ಆಯಿತಮ್ಮ ಹಾಂ ಆಯ್ತು ಆಯಿತಮ್ಮ ಹಾಕಿ ಕಳಸ್ತಿನಿ ನೋಡಮ್ಮ